ನಾನು ತೋಟಗಾರಿಕೆ ಮಾಡುವಾಗ ಅನೇಕ ಸವಾಲುಗಳ್ನು ಎದುರಿಸಿದ್ದೀನಿ ಅದರಲ್ಲಿ ಕ್ರಿಮಿಕೀಟಗಳ ತೊಂದರೆ ಬಹಳ ನನಗೆ ಯಾವಾಗ್ಲೂ ಈ ತೊಂದರೆ ಆಗ್ತಲೇ ಇರುತ್ತೆ ಆ ಸಮಯದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಯಾವ ಗಿಡದ ಯಾವ ಭಾಗದಲ್ಲಿ ಕ್ರಿಮಿಗಳು ಬಂದಿದೆಯೋ ಆ ಭಾಗ ನಾನು ಕತ್ರಿಸ್ಬಿಡ್ತೀನಿ ಕತ್ರಿಸಿ ಸುಟ್ಟಾಕೋದು ಅಥವಾ ದೂರ ಎಲ್ಲಾರೂ ಹಾಕ್ಬಿಡ್ತೀನಿ ಅದು ಏನಕ್ಕಂದರೆ ಅದು ಒಂದು ಗಿಡದಿಂದ ಇನ್ನೊಂದಿಗೆ ಗಿಡಕ್ಕೆ ಹರಡುವ ಬಹಳ ಅದು ಚಾನ್ಸಸ್ಸಿದೆ ಆದ್ದರಿಂದ ನಾನು ಕಟ್ ಮಾಡಿ ಸುಟ್ಟಾಕಿಬಿಡ್ತೀನಿ ಇಲ್ಲಾಂದರೆ ಒಂದು ನೀಮ್ ಎಣ್ಣೆ ಅಂತ ಸಿಗುತ್ತದೆ ಬೇವಿನ ಎಣ್ಣೆ ಈ ಎಣ್ಣೆನ ಒಂದು ಸ್ವಲ್ಪ ನೀರಲ್ಲಿ ಸೇರಿಸಿ ಮಿಶ್ರಣ ಥರ ಮಾಡಿಕೊಂಡು ಗಿಡಗಳಿಗೆ ಅದನ್ನು ಸ್ಪ್ರೇ ಮಾಡುವುದರಿಂದ ಈ ಕ್ರಿಮಿಕೀಟಗಳಿಂದ ತೊಂದರೆಯಿಂದ ನಾವು ಗಿಡಗಳನ್ನ ನಾವು ಸೇವ್ ಮಾಡ್ಬೋದು ಹಾಗೂ ಈ ಕೊನೆಯದೇನಂದರೆ ಬಹಳ ಸುಲಭವಾದ ಒಂದು ಮೆತಡ್ ಏನಂದರೆ ಒಂದು ಟಿಶ್ಯು ಪೇಪರ್ ಅಥವಾ ಒಂದು ನ್ಯೂಸ್ಪೇಪರ್ ಅನ್ನು ತೊಗೊಂಡು ಅಥವಾ ಒಂದು ಒದ್ದೆ ಬಟ್ಟೆಯಿಂದ ಆ ಗಿಡಗಳನ್ನು ಕ್ರಿಮಿಗಳು ಬಂದಿರುವಂಥ ಭಾಗವನ್ನು ಒರೆಸುವುದು ಈ ಈ ಮೂಲಕನೂ ನಾವು ಕಾ ಕ್ರಿಮಿಕೀಟಗಳನ್ನ ಹೋಗಿಸ್ಬೋದು